ಜೀವನದಲ್ಲಿ ಕಲೆನ ಕಲ್ತ್ಕೊಂಡಿರ್ಬೇಕು ಕಲೆ ಇದ್ರೆ ಚೆಂದ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಕಲೆನ ಹೊಂದ್ಕೊಂಡಿರ್ಬೇಕು ಈ ಕಲೆಯನ್ನು ಇಟ್ಕೊಂಡು ಜೀವನದಲ್ಲಿ ಯಾವ್ದಾದ್ರು ಒಂದು ಚಿತ್ರವನ್ನು ಬಿಡಿಸೊದಾಗಿರ್ಬೋದು ಈ ಚಿತ್ರಗಳನ್ನ ಕಲೆಯಲ್ಲಿ ಮಾಡ್ ಭಾವನೆಗಳನ್ನು ಚಿಂತಿಸುವುದರ ಮೂಲಕ ವರ್ಣಚಿತ್ರಗಳಲ್ಲಿ ಬಿಡಿಸುವುದರಿಂದ ಇದು ಒಂದು ಕಲೆ ಅಂತ ಕರಿತೀವಿ ಸಮಾಜದಲ್ಲಿ ಒಳ್ಳೆಯ ಗೌರವ ಸಿಗುತ್ತೆ ಒಳ್ಳೆಯ ದುಡ್ಡನ್ನು ಮಾಡ್ಬೋದು ಇದೇ ರೀತಿಯ ಪೇಂಟಿಂಗ್ಸನ್ನು ಮಾಡೋದ್ರಿಂದ ಅದು ಹೇಗೆ ಸಮಾಜದ ಮೇಲೆ ಸಮಾಜದಲ್ಲಿ ಈ ಚಿತ್ರಗಳ ಬರೆಯುವುದರ ಮೂಲಕ ಸಮಾಜದಲ್ಲಿ ಚಿತ್ರಗಳಲ್ಲಿ ಬರೆಯುವಂಥ ಗುರ್ತುಸ್ಕೋಬೋದು ಈ ರೀತಿಯನ್ನು ಗುರ್ತಿಸ್ಕೊಳ್ಳೋದ್ರಿಂದ ಜೀವನದಲ್ಲಿ ಒಳ್ಳೆ ಕಲೆಯ ಪ್ರಾಮುಖ್ಯತೆ ಇರುತ್ತದೆ ಈ ಕಲೆಯನ್ನು ಮಾಡುವುದರ ಮೂಲಕ ಜೀವನವನ್ನು ಗುರ್ತಿಸ್ಕೊಬೋದು ಜೀವನ ತುಂಬ ಚೆನ್ನಾಗಿರುತ್ತದೆ ಅಂತ ಹೇಳ್ಬೋದು